ಬರವಣಿಗೆಯು ಸೃಜನಶೀಲವಾಗಿರಬೇಕಾದ್ರೆ ನಾವದಕ್ಕಾಗಿ ಒಂದು ಕೋರ್ಸನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ನಾವೇನ್ಮಾಡ್ಬೇಕು ಅದಕ್ಕೆ ತಕ್ಕಂತೆ ನಾವೇನ್ಮಾಡ್ಬೇಕು ಬರವಣಿಗೆ ಕೌಶಲ್ಯವನ್ನು ಬೆಳ್ಸ್ಕೊತಾ ಹೋಗಬೇಕಾಗುತ್ತೆ ನಾವು ಸೃಜನಶೀಲತೆ ಬರವಣಿಗೆ ಸಂಬಂಧಿಸಿದಂತೆ ಯಾವುದೇ ಕೋರ್ಸನ್ನು ಮಾಡಿಲ್ಲ ಆದರೂ ಸಹ ನಾವು ಉತ್ತಮ ಬರವಣಿಗೆ ಕೌಶಲ್ಯವನ್ನು ಹೊಂದಿದ್ದೇವೆ ಯಾಕಪ್ಪ ಅಂದರೆ ನಾವು ಉತ್ತಮ ಕೇಳುವುದರ ಮೂಲಕ ಆ ಕೇಳಿದಂಥ ಪದಗಳನ್ನು ಸೃಜನಾತ್ಮಕವಾಗಿ ವ್ಯಾಕರಣಬದ್ದವಾಗಿ ಬಲ್ಲವ ಅದನ್ನು ತಿಳಿದುಕೊಂಡು ಏನ್ಮಾಡ್ತೀವಿ ನಾವು ಬರೀತಾ ಹೋಗ್ತೀವಿ ಆ ಬರವಣಿಗೆ ಏನಾಗುತ್ತೆ ಸೃಜನಾತ್ಮಕವಾಗಿ ಮತ್ತು ಸಮತೋಲನವಾಗಿ ಬರೋದಕ್ಕೆ ವ್ಯಾಕರಣಬದ್ದವಾಗಿ ರಚನೆ ಮಾಡೋದಕ್ಕೆ ನಮಗೆ ಸಹಾಯಕ ಆಗುತ್ತನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಮ್ಮ ಬರೆಯುವಂತಹ ಒಂದು ಬರವಣಿಗೆ ಅಂದವಾಗಿರಬೇಕಾಗುತ್ತೆ ವ್ಯಾಕರಣಬದ್ದವಾಗಿ ಬರಿಬೇಕಾಗುತ್ತೆ ಮತ್ತು ಅದು ಉತ್ತಮ ಆಕರ್ಷಕ ಪದಗಳಿಂದ ಕೂಡಿರಬೇಕಾಗುತ್ತೆ ಮತ್ತು ಪದಜೋಡಣೆ ಉತ್ತಮ ಸೂಕ್ತವಾಗಿ ಇರಬೇಕಾಗುತ್ತೆ ಮತ್ತು ಬರೆಯುವಂತಹ ಒಂದು ವಿಷಯ ವಸ್ತು ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡು ಉತ್ತಮ ವಸ್ತು ವಿಷಯವನ್ನ ಬರೆದ್ರೆ ಆ ಒಂದು ಬರವಣಿಗೆ ಸೃಜನಾತ್ಮಕ ಸೃಜನಶೀಲವಾಗಿ ಕಾಣುವುದಂತೂ ಸತ್ಯವಾಗಿರುತ್ತೆ ಆ ಮೂಲಕ ನಮ್ಮ ಬರವಣಿಗೆಗೆ ಯಾವುದೇ ರೀತಿಯಾದಂಥ ಒಂದು ಕೋರ್ಸ್ ನಮಗೆ ಬೇಕಾಗಿರೋದಿಲ್ಲ ಆದರೆ ನಾವು ಬರವಣಿಗೆಯನ್ನು ಏನ್ಮಾಡ್ಬೇಕಾಗುತ್ತೆ ಪ್ರತಿನಿತ್ಯ ಬರೆಯುವ ಮೂಲಕ ಅಭ್ಯಾಸ ಮಾಡೋ ಮೂಲಕ ನಮ್ಮ ಬರವಣಿಗೆಯನ್ನು ಸೃಜನಾತ್ಮಕವಾಗಿ ಬರ್ಯೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು